ಗ್ರಾಮೀಣ ಭಾಗದ ಜನರಿಗೆ ಕಾನೂನು ಸೇವೆಗಳನ್ನ ಪಡ್ದ್ಕೊಳ್ಳಲು ಯಾವ್ಯಾವ ಥರ ಕಷ್ಟ ಆಗುತ್ತೆ ಅಂದರೆ ಒಂದು ವಕೀಲ್ರ ಹತ್ರ ಹೋಗಬೇಕೆಂದ್ರೆ ಅವರಿಗೆ ವಕೀಲ್ರಿಗೆ ಫೀಸ್ ಕೊಡೋದಾಗಿರ್ಬೋದು ಅಥವಾ ವಕೀಲ್ರನ್ನ ಕಂಡು ಅವ್ರ ಹತ್ರ ಅವ್ರ ಸಮಸ್ಯೆಗಳನ್ನ ಹೇಳಿಕೊಂಡು ಆ ಸಮಸ್ಯೆಗೆ ಪರಿಹಾರ ತಗೊಳ್ಳೋದು ಅಥವಾ ಆ ವಕೀಲರು ಕೀಳೋಂಥ ದಾಖಲೆಗಳ್ನ ಒದಗಿಸೋದ್ರಲ್ಲಿ ಅವರಿಗೆ ತುಂಬ ಏನಾಗುತ್ತೆ ಕೆಲ್ವೊಂದು ಟೈಮ್ ಕಷ್ಟ ಆಗಿಬಿಡುತ್ತೆ ಅಥ್ವಾ ಈ ವಕೀಲ್ರುಗಳು ಕೂಡ ದುಡ್ಡಿಗೋಸ್ಕರ ಅವರಿಗೆ ಸತಾಯಿಸೋದು ಅಥವಾ ಕೇಸನ್ನ ಮುಂದೆ ಹಾಕ್ಸೋದು ಕೆಲವೊಂದು ಲೋಪದೋಷಗಳು ಕಂಡು ಬರ್ತವೆ ವಕೀಲ್ರಲ್ಲೂ ಕೂಡ ಹಾಗೆ ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಗ್ರಾಮೀಣ ಭಾಗದ ಜನರಿಗೆ ಈ ಪೋಲೀಸವ್ರೇ ಏನು ಮಾಡ್ತಾರೆ ಹೆದ್ರಿಸಿ ಬಿಡ್ತಾರೆ ಏನಾಗಿ ಜೈಲಿಗೆ ಹಾಕ್ಸ್ಬಿಡ್ತೀನಿ ಹಂಗೆ ಮಾಡಿಸ್ಬಿಡ್ತೀನಿ ಹಿಂಗೆ ಮಾಡಿಸ್ಬಿಡ್ತೀನಿ ಏನೋ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ಹೋಗಿರ್ತಾರೆ ಈ ಥರದಿ ಕಾರಣಗಳಿಂದ ಗ್ರಾಮೀಣದ ಭಾಗದ ಜನರಿಗೆ ಪೊಲೀಸ್ ಸ್ಟೇಷನಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಅಂದರೆ ಅವರಿಗೆ ಏನಾಗಿರುತ್ತೆ ಮೊದಲು ಫಸ್ಟ್ಲಿ ಅವರಿಗೆ ಎಜುಕೇಷನ್ ಇರೋಲ್ಲ ಆ ಎಜುಕೇಷನ್ ಇಲ್ಲದಿರೋದ್ರಿಂದ ಪೊ ಪೊಲೀಸ್ ಹತ್ತಿರ ಹೇಗೆ ಮಾತಾಡಬೇಕು ಅಥ್ವಾ ಏನೇನು ವಿಷಯಗಳನ್ನ ಕೇಳಬೇಕು ಅಥವಾ ಯಾವ್ದು ಎಷ್ಟು ಮಾತಾಡಬೇಕು ಎಷ್ಟು ಮಾತಾಡಬಾರ್ದು ಅನ್ನೋದು ಈ ಗ್ರಾಮೀಣದ ಭಾಗದ ಜನ್ರಿಗೆ ಗೊತ್ತಿರೋಲ್ಲ ಸೊ ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ನ್ಗಳಲ್ಲಿ ಅವರಿಗೆ ತುಂಬ ತೊಂದರೆಗಳಾಗೋದು ಅಥವಾ ಏನು ಕಾನೂನು ಅರಿವಿಲ್ಲದಿರೋದ್ರಿಂದ ಕಾನೂನು ಸಮಸ್ಯೆಗಳನ್ನ ತುಂಬ ಎದುರಿಸ್ಬೇಕಾಗುತ್ತೆ ಆಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಎದುರ್ಸ್ಬೇಕಾಗುತ್ತೆ ಅಮೇಲೆ ಕೋರ್ಟ್ ಅಂತ ಹೋದರೆ ಮೊದಲೇ ಗ್ರಾಮೀಣ ಜನರಿಗೆ ಕೋರ್ಟ್ ಅಂದರೆ ಭಯಪಟ್ಬಿಡ್ತಾರೆ ಕ್ ಏನೋ ಒಂದು ಕೇಸ್ ಕೋರ್ಟಿಗೆ ಹೋಗಿದೆ ಅಂದುಬಿಟ್ರೆ ಫಸ್ಟೇ ಹೆದರಿ ಬಿಡ್ತಾರೆ ಅದರಿಂದ ಅವ್ರಿಗೇನಾಗುತ್ತೆ ಕೋರ್ಟ್ಗೆ ಹೋದ್ ತಕ್ಷ್ಣ ಅವರು ಕಾನ್ಫಿಡೆನ್ಸ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ ಓ ಕೋರ್ಟಿಗೆ ಹೋಗಿದ್ದೀನಿ ಅಂತಕ್ಷ್ಣ ನನ್ನ ಜೀವನ ಇಲ್ಲಿಗೆ ಮುಗೀತು ಅಂತ ಅವ್ರು ಏನು ಮಾಡ್ತಾರೆ ನೆಕ್ಸ್ಟು ಮುಂದಿನ ಪ್ರೊಸೀಜರ್ಗಳಿಗೆ ಅವ್ರು ಹೆದ್ರಿಬಿಡ್ತಾರೆ ಸೊ ಈ ಕೋರ್ಟ್ ಅನ್ನೋದೇನಿದೆ ಜನ್ರಿಗೆ ಒಂಥರ ಕಬ್ಬಿಣದ ಕಡಲೆ ಥರ ಒಂದ್ಸಲ ಕೋರ್ಟ್ ಮೆಟ್ಲು ಹತ್ತಿದ್ರೆ ಒಂದು ಮಾತಿದೆ ಸೋತೋನು ಸತ್ತ ಗೆದ್ದೋನು ಸೋತ ಸೋತೋನು ಸತ್ತ ಅಂತ ಹಾಗೆಯೇ ಒಂದು ಗ್ರಾಮೀಣ ಭಾಗದ ಜನರಿಗೆ ಒಂದ್ಸಲ ಕೋರ್ಟ್ ಮೆಟ್ಲು ಹತ್ತಿಬಿಟ್ರೆ ನಮ್ಮ ಜೀವನನೇ ಇಲ್ಲಿಗೆ ಮುಗಿತು ಅನ್ನೋ ಮಟ್ಟಿಗವರು

ಏನು ಕಾನೂನು ಸೌಲಭ್ಯಗಳ್ನ ಪಡ್ಕೊಳ್ಳೋದು ಅಥವಾ ಪೋಲೀಸ್ ಹತ್ತಿರ ಪಡ್ಕೊಳ್ಳೋದು ಅಥವಾ ಈ ಪೋಲೀಸ್ ಸ್ಟೇಷನ್ಗಳಲ್ಲಿ ಪಡ್ಕೊಳ್ಳೋದ್ನ ನಾವು ಹೇಗೆ ಅಂತ ಮಾಡ್ಬೋದು ತಿಳ್ಕೊಳ್ಬೋದಾಗುತ್ತೆ